ನಾನು ಒಂದು ದಿನ ಒಂದು ಊರಿಗೆ ಹೋದೆ ಆ ಊರಲ್ಲಿ ನನಗೆ ಗೊತ್ತಿಲ್ಲ ನಾನು ಟ್ರಿಪ್ ಅಂತ ಹೋದೆ ನಾನು ಒಬ್ಬಳೇ ಇದ್ದೆ ನನಗೆ ಎಲ್ಲಿ ಹೋಗಬೇಕು ಎಲ್ಲಿ ಇಳೀಬೇಕು ಎಲ್ಲಿ ಹತ್ತಬೇಕು ಅಂತ ನನಗೆ ಗೊತ್ತಾಗಿಲ್ಲ ರಾತ್ರಿ ಬೇರೆ ತಡವಾಗಿತ್ತು ನೈಟ್ ಆಗ ಒಂದು ಆಟೋ ಆಟೋ ರಿಕ್ಷಾದವರನ್ನು ಕರೆದೆ ಆಟೋ ಕಾಸ್ ಕಾಣಿಸಿತು ಆಟೋ ಕರೆದೆ ಸರ್ ನನಗೆ ಹೊಸ್ತು ಜಾಗ ಸರ್ ನಾನು ಎಲ್ಲಿ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ ಅವರು ಆಟೋದವರು ಹೌದಾ ಮೇಡಮ್ ಬನ್ನಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಅಂದರು ಬೇರೆ ಆಟೋದವರೆಲ್ಲನೂನು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಎಲ್ಲಿಗ್ರಿ ಏನ್ರಿ ಎತ್ತಿರಿ ಇಷ್ಟು ಕೊಡಿರಿ ಅಷ್ಟು ಕೊಡಿರಿ ದುಡ್ಡು ಅಂತಾರೆ ಈ ಆಟೋದವರು ಒಬ್ಬೊಬ್ಬ ಆಟೋದವರ ಜೊತೆ ಹೋಗೋಕ್ಕೆ ಭಯ ಆಗ್ತೈತೆ ಯಾಕೆಂದರೆ ಟಿವಿಗಳಲ್ಲೆಲ್ಲ ನೋಡಿ ಇರ್ತೀರಲ್ಲ ಆಟೋದವರು ಈ ಥರ ಮಾಡಿದರು ಆ ಥರ ಮಾಡಿದರು ಸರಿ ಇಲ್ಲ ಅವರು ಅಂತ ಹೇಳ್ತಿದ್ದು ನನಗೂ ಭಯ ಇತ್ತು ಆಟೋದಲ್ಲಿ ಹೋಗ್ತಾ ಇದ್ದೀನಲ್ಲಪ್ಪ ಒಬ್ಬಳೇ ಇದ್ದೀನಿ ಏನಾಗುತ್ತೋ ಏನೋ ಅಂತ ಅಂತ ಹೇಳಿದರೆ ಅವರು ಇಲ್ಲ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಇಷ್ಟು ಕಿಲೋಮೀಟರ್ ಆಗುತ್ತೆ ಇಷ್ಟು ಇಷ್ಟು ಕಾಸು ಆಗುತ್ತೆ ಸರ್ ಅಂತ ಕೇಳಿದರೆ ಆಯಿತು ಮೇಡಮ್ ಇಷ್ಟು ಕಿಲೋಮೀಟರ್ ಆಗುತ್ತೆ ಇಷ್ಟು ದೂರ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್ ನಾನು ನಮಗೂ ಹೆಣ್ಣುಮಕ್ಕಳಿದ್ದಾರೆ ನಾವು ಅಕ್ಕ ತಂಗೀರ ಜೊತೆಯೇ ಬೆಳ್ದಿದ್ದೀವಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂದರು ಆಮೇಲೆ ನಾನು ಆಟೋದಲ್ಲಿ ಕುತ್ಕೊಂಡೆ ಮತ್ತೆ ಅವರು ಸುಮಾರು ಒಂದು ಹತ್ತು ಕಿಲೋಮೀಟರ್ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಮೇಡಮ್ ನೀವು ಊಟ ಎಷ್ಟೊತ್ತಿಗೆ ಮಾಡಿದಿರೋ ಏನೋ ಬನ್ನಿ ಮೇಡಮ್ ನೀವು ಊಟ ಮಾಡ್ಕೊಳ್ಳಿ ನಾನು ಕುತ್ಕೊಂತೀನಿ ಅಂದರು ಆಮೇಲೆ ನಾನು ಊಟ ಹೋಗಿ ಊಟ ಮಾಡಿಕೊಂಡೆ ಸರ್ ನೀವು ತಿನ್ನಿ ಸರ್ ಇಲ್ಲ ಮೇಡಮ್ ನನ್ನದು ಆಗಿದೆ ನಾನು ಮನೆಗೆ ಹೋಗ್ತೀನಿ ನೀವು ತಿನ್ನಿ ಅಂತ ಹೇಳಿದರು ಸರ್ ಹೌದು ನಾನು ತಿಂದುಬಿಟ್ಟು ಬಂದೆ ನಾನು ಎಷ್ಟೋ ಆಟೋದವರನ್ನ ಕೆಲವೊಬ್ಬರನ್ನೆಲ್ಲ ನೋಡಿದ್ದೀನಿ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಆದರೂ ಈ ಆಟೋ ಡ್ರೈವರ್ ತುಂಬ ಒಳ್ಳೆತನದಿಂದಲೇ ಕರ್ಕೊಂಡು ಬಂದರು ಅಂದರೆ ಎಲ್ಲ ಆಟೋದವರೂ ಒಂದೇ ಥರ ಇರ್ತಾರೆ ಅಂತ ಅನ್ಕೊಳೋದು ತಪ್ಪು ಕೆಲವೊಬ್ಬರು ಸರಿ ಇಲ್ಲದೆ ಇದ್ದವರೂ ಇರ್ತಾರೆ ಕೆಲವೊಬ್ಬರು ಒಳ್ಳೆಯವರೂ ಇರ್ತಾರೆ ಆಮೇಲೆ ಕರ್ಕೊಂಡು ಹೋಗಿ ಅವರೇ ಪಾಪ ರೂಮ್ ಹತ್ತಿರ ರೂಮ್ ಲಾಡ್ಜ್ ಹತ್ತಿರ ಬಿಟ್ಟರು ಮತ್ತು ಅವರೇ ಬಂದು ರೂಮ್ ಎಲ್ಲ ಮಾಡಿಕೊಟ್ರು ಮೇಡಮ್ ನೀವು ಈ ಥರ ಈ ರೂಮಲ್ಲಿ ಉಳ್ಕೊಳ್ಳಿ ಇಷ್ಟಾಗುತ್ತೆ ರೂಮ್ ಬಿಲ್ ನಿಮ್ಮ ಕೈಯಲ್ಲಿ ಕಟ್ಟಕ್ಕೆ ಆಗುತ್ತಾ ಮೇಡಮ್ ಅಂತ ಅಂದರು ಇಲ್ಲ ಸರ್ ಇದು ನನ್ನ ಕೈಯಲ್ಲಿ ಆಗಲ್ಲ ಸರ್ ತುಂಬ ಜಾಸ್ತಿ ಇದೆ ರೂಮ್ ಬಿಲ್ ನಾವು ಒಬ್ಬರೇ ಇದ್ದೀವಿ ಸರ್ ಸರಿ ಬನ್ನಿ ಮೇಡಮ್ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬೇರೆ ಕಡೆ ಒಂದು ಚಿಕ್ಕ ಲಾಡ್ಜ್ಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಮೇಡಮ್ ಇಷ್ಟು ಆಗುತ್ತೆ ನೋಡಿ ಮೇಡಮ್ ಇಲ್ಲಿ ಅಂತ ಅಂದರು ಆಮೇಲೆ ಸರಿ ಸರ್ ಹಾಗಾದರೆ ಅಂತ ಹೇಳಿಬಿಟ್ಟು ನಾನು ಲಾಡ್ಜ್ಗೆ ಹೋದೆ ಲಾ ಲಾಡ್ಜ್ ಎಲ್ಲ ಬುಕ್ ಆಯಿತು ಆಮೇಲೆ ಸರ್ ಎಷ್ಟು ಸರ್ ಕಾಸು ಅಂದೆ ಮೇಡಮ್ ಇಷ್ಟು ಆಗಿದೆ ಮೇಡಮ್ ನಿಮ್ಮ ಪ್ರೀತಿ ಮೇಡಮ್ ಎಷ್ಟಾನ ಕೊಡಿ ಮೇಡಮ್ ಅಂತ ಅಂದರು ಇಷ್ಟು ಆಗಿದೆ ಅಂತ ಹೇಳಿಬಿಟ್ಟು ನಾನು ಅಮೌಂಟನ್ನು ಕೊಟ್ಟೆ ಆಮೇಲೆ ಅವರು ಹೋದರು ಸರಿ ಸರಿ ನೀವು ಹೋಗಿ ಮೇಡಮ್ ಅಂತ ಅಂದರು ನಾನು ಬಂದೆ